ನಾನು ಅಡುಗೆ ಆರಂಭ ಆರಂಭ ಮಾಡುವುದಕ್ಕಿಂತ ಮೊದಲು ನಾನು ಎಲ್ಲ ಪದಾರ್ಥಗಳು ಅಡುಗೆಗೆ ಬೇಕಾಗಿರುವಂಥ ಸಾಮಾಗ್ರಿಗಳನ್ನು ನಾನು ಮೊದಲು ಒಂದ್ಕಡೆ ಇಟ್ಕೊಳ್ತೀನಿ ಅಂದರೆ ತರಕಾರಿಗಳನ್ನಾಗಿರ್ಬೋದು ಯಾವ್ಯಾವ ತರಕಾರಿ ಬೇಕು ಯಾವ್ದ್ಯಾವ್ದು ತರಕಾರಿ ಬೇಡ ಬೇಕಾಗಿರುವ ತರಕಾರಿಗಳನ್ನೆಲ್ಲ ಒಂದ್ಕಡೆ ಇಟ್ಕೊಳ್ತೀನಿ ಅದಾದ್ಮೇಲೆ ಸೊಪ್ಪು ಅದಾದ್ಮೇಲೆ ಈ ಮಸಾಲೆ ಐಟಮ್ಸ್ ಅಂದರೆ ಚಕ್ಕೆ ಮೊಗ್ಗು ಲವಂಗ ಏಲಕ್ಕಿ ಇಂತಹ ಪದಾರ್ಥಗಳನ್ನೆಲ್ಲ ಒಂದ್ಕಡೆ ಇಟ್ಕೊಳ್ತೀನಿ ಅದಾದ್ಮೇಲೆ ಅಡ್ ಅಡುಗೆ ಮಾಡೋದಕ್ಕೆ ತುಂಬ ಇಂಪೊ ತುಂಬ ಮುಖ್ಯವಾದ ಒಂದು ಪದಾರ್ಥ ಅಂದರೆ ಕೊಬ್ಬರಿ ಆಗಿರ್ಬೋದು ಎಣ್ಣೆ ಸಾಸಿವೆ ಜೀರಿಗೆ ಆಮೇಲೆ ಹಿಂಗು ಹೇಳ್ತಾರಲ್ಲ ಗಾದೆ ಎಲ್ಲ ಹೇಳ್ತಾರೆ ಹಿಂಗಿದ್ದರೆ ಎಂಥ ಮಂಗ ಕೂಡ ಅಡುಗೆ ಮಾಡ್ತಾನೆ ಅಂತ ಹೇಳ್ಕೊಂಡು ಹೇಳ್ತಾರೆ ಸೊ ಹಾಗಾಗಿ ಏನೇನು ಬೇಕೋ ಮುಖ್ಯವಾದ ಪದಾರ್ಥಗಳು ಇದೆಲ್ಲ ತುಂಬ ಅಡುಗೆಗೆ ಮುಖ್ಯವಾದ ಪದಾರ್ಥಗಳಾಗಿರ್ತವೆ ಅದನ್ನೆಲ್ಲ ಒಂದ್ಕಡೆ ಇಟ್ಕೊಂಡು ಅಡುಗೆ ಅಡುಗೆ ಮಾಡಲಿಕ್ಕೆ ಸ್ಟಾಟ್ ಪ್ರಾರಂಭ ಮಾಡ್ತೀನಿ ಮೊದಲು ಮೇನಾಗಿ ಬೇಕಾಗಿ ಅಡುಗೆ ಮಾಡೋದಕ್ಕೆ ಮೇನಾಗಿ ಬೇಕಾಗಿರೋದು ಗ್ಯಾಸು ಪಾತ್ರೆಗಳು ಎಂಥ ನಾವೇನು ಅಡುಗೆ ಮಾಡ್ತಿದ್ದೀವಿ ಅನ್ನೋದ್ರ್ಮೇಲೆ ಯಾವ ಎಂಥ ಪಾತ್ರೆ ಉಪಯೋಗಿಸಬೇಕು ಅನ್ನೋದು ಕೂಡ ತುಂಬ ಮುಖ್ಯವಾಗುತ್ತೆ ನಾವೀಗೇನಾದರೂ ಕರಿಯ ಕರೆದಡ್ಗೆ ಮಾಡಬೇಕು ಅಂತ ಅಂದರೆ ನಾವು ಬಾಣಲೆಗಳನ್ನ ದಪ್ಪಾದ ಬಾಣಲೆಗಳನ್ನು ಉಪಯೋಗಿಸ್ತೀವಿ ಅದನ್ನು ಕೂಡ ರೆ ಅದನ್ನು ಕೂಡ ಒಂದ್ಕಡೆ ಎತ್ತಿಟ್ಕೊಳ್ಬೇಕು ಹಾಗೆ ಈಗ ನಾವು ಮೊದಲಾದ್ರು ರುಬ್ಬುತ್ತಾ ರುಬ್ಬಿ ಸಾಂಬಾ ಸಾಂಬಾರೆಲ್ಲ ಮಾಡಬೇಕಾದ್ರೆ ನಾವು ಮಸಾಲ ಪದಾರ್ಥಗಳನ್ನೆಲ್ಲ ರುಬ್ಬುತ್ತಾ ಇದ್ವಿ ಇವಾಗ ಮಿಕ್ಸಿ ಮಿಕ್ಸಿಗೆ ಕರೆಂಟ್ ಇದೆಯೋ ಇಲ್ಲವೋ ಇದನ್ನೆಲ್ಲ ನೋಡ್ಕೊಳ್ಬೇಕು ಕರೆಂಟ್ ಯಾವಾಗ ಹೋಗುತ್ತೆ ಅದನ್ನು ಕೂಡ ನೋಡಿಕೊಂಡು ನಾವು ಅಡುಗೆ ಮುಂಚಿತವಾಗೆ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಮತ್ತು ಅಡುಗೆಗೆ ನಾವು ಏನು ಅಡುಗೆ ಮಾಡ್ತೇವೆ ಅನ್ನೋದ್ರ್ಮೇಲೆ ನಮ್ಮ ಪದಾರ್ಥಗಳು ನಿಶ್ಚಯಿತವಾಗುತ್ತೆ ಹಬ್ಬದ ಟೈಮಲ್ಲಿ ತುಂಬ ಪದಾರ್ಥಗಳು ಬೇಕಾಗುತ್ತೆ ಅದೇ ದಿನನಿತ್ಯವಾಗಿ ನಾವೇನು ಈಗ ಇಡ್ಲಿ ಮಾಡಿದರೆ ಒಂದು ಚಟ್ನಿ ಒಂದು ಸಾಂಬಾರು ಇಷ್ಟೇ ಸಾಕು ಅದಕ್ಕೇನು ಬೇಕು ಸಾಂಬಾರಿಗೇನು ಬೇಕು ಒಂದು ತರಕಾರಿಗಳು ಯಾವುದೋ ಒಂದು ಬೀನ್ಸು ಇಲ್ಲ ಬೀನ್ಸು ಇಲ್ಲ ಆಲೂಗಡ್ಡೆ ಬೀನ್ಸು ಟೊಮೆಟೋ ಇಂಥ ಸಾರುಗಳನ್ನು ಮಾಡು ಸಾರಿಗೆ ಏನು ಬೇಕು ಮತ್ತು ಮಸಾಲ ಬೇಕು ಕೊಬ್ಬರಿ ಜೀರಿಗೆ ಆಮೇಲೆ ಕೊತ್ತಂಬರಿ ಕಾಳು ಇದೆಲ್ಲ ಬೇಕು ಇದನ್ನೆಲ್ಲ ಹಾಕಿ ಮಿಕ್ಸಿ ಮಾಡಿ ನಾವು ಸಾಂಬಾರು ಮಾಡ್ತೀವಿ ಚಟ್ನಿಗೆ ಕೊಬ್ಬರಿ ಬೇಕು ಕ ಕ ಕೊಬ್ಬರಿ ಬೇಕು ಮೆಣಸಿನ್ಕಾಯಿ ಬೇಕು ಬೇಕು ಇದನ್ನೆಲ್ಲ ಇಟ್ಕೊಂಡು ನಾವು ಅಡ್ಗೆ ಏನು ಚಟ್ನಿ ಮಾಡ್ತೀವಿ ಹಾಗೆ ಇಡ್ಲಿ ಮಾಡ್ಕೊಳ್ತೀವಿ